ಇಂದಿನ ಯುವಜನಾಂಗದಲ್ಲಿರುವ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ನನ್ನ ಅಭಿಪ್ರಾಯವೇನೆಂದರೆ ಸರಿಯಾಗಿ ಓದಬೇಕಾದ ಸಮಯದಲ್ಲಿ ಓದೋದೇ ಮತ್ತು ಹಣಕ್ಕೆ ತೊಂದರೆಯಾಗಿ ಅವಸರ ಪಟ್ಟು ಈ ಕಂಪನಿಗಳು ಮತ್ತೆ ಈ ಕ್ಯ ಕೂಲಿ ಕಾರ್ಮಿಕರಾಗಿ ಬದಲಾಗಿ ಮತ್ತೆ ಅವರಿಗೆ ಮರುಕಳಿಸಿ ಮತ್ತೆ ನಾವು ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅಂತ ಇದು ಬಂದರೆ ಆಗ ಅದು ನಿರುದ್ಯೋಗ ಸಮಸ್ಯೆಗೂ ಕಾರಣವಾಗಬಹುದೆಂದು ಯಾವೆಲ್ಲ ಕ್ಷೇತ್ರಗಳಲ್ಲಿ ಇನ್ನೂ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿವೆ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪಿ ಸಿ ಪಿ ಎಸ್ ಐ ಮತ್ತೆ ಕೆ ಕೆ ಎಸ್ ಇನ್ನು ಉದಾರಣೆಗೆ ಇನ್ನೂ ಜಾಸ್ತಿ ಇದ್ದಾವೆ ಅಂತ ಕ್ಷೇತ್ರಗಳಲ್ಲಿ ಇನ್ನೂ ಉದ್ಯೋಗಗಳು ಸೃಷ್ಟಿಯಾಗಬೇಕೆಂದು ನನ್ನಭಿಪ್ರಾಯ ಹೆಚ್ಚಿನ ಉದ್ಯೋಗಗಳು ಸೃಷ್ಟಿಯಾಗಲು ಸರ್ಕಾರ ಏನು ಮಾಡಬೇಕೆಂದರೆ ಈ ಕಂಪನಿಗಳು ಈ ಕೂಲಿ ಕಾ ಕೆಲಸಗಳು ಅದನ್ನೆಲ್ಲ ಸ್ವಲ್ಪ ತಡೆಗಟ್ಟಿದರೆ ಹೆಚ್ಚು ಉದ್ಯೋಗಗಳು ಸೃಷ್ಟಿಸಲು ಸರ್ಕಾರ ಇದು ಮಾಡಿದಾಗೆ ಇರುತ್ತೆ